ಸರ್ ಪಾಲ್ಸಂದ್ರ ಲೇಔಟ್ಗೆ ಹೋಗುತ್ತಾ ಸರ್ ಹೌದಾ ಸರ್ ಇಲ್ಲಿಂದ ಪಾಲ್ಸಂದ್ರ ಲೇಔಟ್ಗೆ ಹೋಗೋಕ್ಕೆ ಎಷ್ಟು ನಿಮಿಷ ಬೇಕು ಸರ್ ಅಂದರೆ ಮೀಟಿಂಗ್ ಇದೆ ಸರ್ ಅರ್ಜೆಂಟ್ ಸ್ವಲ್ಪ ಹೋಗ್ಬೇಕಿತ್ತು ಸರ್ ಹತ್ತು ನಿಮಿಷ ಆಗುತ್ತಾ ಸರಿ ಸರ್ ನಡೀರಿ ಸರ್ ಹೋಗೋಣ ಸರ್ ಇಲ್ಲೇನು ಸರ್ ರೋಡು ಬ್ಲಾಕ್ ಮಾಡಿದ್ದಾರೆ ಸರ್ ರೋಡ್ ಕಂಟಾಕ್ಷ್ನ್ ನಡೀತಿದೆಯಾ ಸರ್ ಮತ್ತೇ ಇದಕ್ಕೆ ಹೋಗೋದಕ್ಕೆ ಬೇರೆ ಕಡೆ ದಾರಿ ಮತ್ತೆ ಹೇಗೆ ಸರ್ ಹೋಗೋದು ನನಿಗಿನ್ನೊಂದು ಹತ್ತು ನಿಮಿಷ ಇದೆ ಸರ್ ಮೀಟಿಂಗ್ ಹೋಗಬೇಕು

ಸರ್ ಒಂದು ಇಪ್ಪತ್ತು ನಿಮಿಷ ಇಲ್ಲ ಮೂವತ್ತು ನಿಮಿಷ ಎಷ್ಟಾಗುತ್ತೆ ಹೇಳಿ ಸರ್ ಅಂದಾಜು ನಿಮ್ಗೆ ಗೊತ್ತಿರುತ್ತಲ್ಲವಾ ಸರ್ ಇಪ್ಪತ್ತೈದು ನಿಮಿಷನಾ ಸರಿ ಸರ್ ಇಪ್ಪತ್ತೈದು ನಿಮಿಷ ಇನ್ನೊಂದು ಐದು ಹತ್ತು ನಿಮಿಷ ಹೆಚ್ಚು ಕಡಿಮೆ ಸರ್ ಸ್ವಲ್ಪ ಬೇಗ ನಡೀರಿ ಸರ್ ಇವತ್ತು ಮೀಟಿಂಗಿದೆ ಸರ್